ನನ್ಗೆ ಗೊತ್ತಿರೋ ಅಂಥ ಇತರ ಭಾಷೆ ಅಂತ ಹೇಳಿದ್ರೆ ಇಂಗ್ಲೀಷ ಹಿಂದಿ ಈ ಇಂಗ್ಲೀಷು ಹಿಂದಿಗೆ ಕನ್ನಡನ್ನ ಹೋಲಿಸೋದಕ್ಕೆ ಆಗೋದಿಲ್ಲ ಅದಕ್ಕೇ ಆದಂತಹ ವ್ಯಾಕರಣ ಇದೆ ಕನ್ನಡದಕ್ಕೆ ಇಂಗ್ಲೀಷ್ಗೆ ಬೇರೆ ಮತ್ತೆ ಹಿಂದಿಗೆ ಬೇರೆ ಇರುತ್ತೆ ಕನ್ನಡನ್ನ ಅದಕ್ಕೆ ಹೋಲಿಸೋದಕ್ಕೆ ನನ್ನ ಪ್ರಕಾರ ಅದು ಸರಿ ಆಗೋಲ್ಲ ಅಂದ್ಕೊಳ್ತೀನಿ ಕನ್ನಡದಲ್ಲಿ ಅದಕ್ಕೇ ಆದಂತಹ ಸ್ಪೆಸಿಫಿಕ್ಕಾಗಿ ಅರ್ಥಪೂರ್ಣವಾದಂತಹ ಅರ್ಥಗಳು ನಾವು ನೋಡ್ತೀವಿ ಆದರೆ ಇಂಗ್ಲೀಷಲ್ಲಿ ಅರ್ಥಪೂರ್ಣವಾಗಿರುತ್ತೆ ಆದರೆ ಕೆಲವೊಂದಕ್ಕೆ ಅರ್ಥವೇ ಇರೋದಿಲ್ಲ ಯಾವ್ರೀತಿ ಅಂತ ಹೇಳಿದ್ರೆ ವರ್ಡ್ಸ್ ಸ್ಪೆಲ್ಲಿಂಗ್ ಒಂಥರ ಇದ್ರೆ ಅದರದ್ದು ಪ್ರೊನೌನ್ಸೇಶನ್ ಇನ್ನೊಂಥರ ಇರುತ್ತೆ ಆದರೆ ಕನ್ನಡದಲ್ಲಿ ಹಾಗೆಲ್ಲ ಇರೋದಿಲ್ಲ ಅದು ಹೇಗಿರುತ್ತೆ ಹಾಗೇ ಓದ್ತೀವಿ ಅದ್ರ ವ್ಯಾಕರಣವೂ ಅಷ್ಟೇ ನನ್ನ ಪ್ರಕಾರ ಒಟ್ಟಿನಲ್ಲಿ ಈ ಬೇರೆ ಭಾಷೆಗಳಿಗೆ ಕನ್ನಡನ್ನ ಹೋಲಿಸೋದಕ್ಕೆ ಆಗೋದಿಲ್ಲ ಕನ್ನಡವೇ ಬೇರೆ ಬೇರೆ ಭಾಷೆಗಳೇ ಬೇರೆ ಆ ಭಾಷೆಗಳಿಗೆ ಅದರದ್ದೇ ಆದಂತಹ ವಾಲ್ಯು ಇದೆ